ಹಲೋ ಡಾ ಡಾಕ್ಟರ್ ಸುಧಾ ಅವರ ನನ್ನ ಹೆಸ್ರು ಅಂಕಿತಾ ಅಂತ ಹೇಳಿಬಿಟ್ಟು ಮೊನ್ನೆ ಬಂದು ಬಂದು ಹೋಗಿದ್ವಿ ಮ್ಯಾಮ್ ಒಂದು ಟ್ಯಾಬ್ಲೆಟ್ ತಗೊಂಡಿದ್ದೆ ನಿಮ್ಮ ಹತ್ರ ನ ನನ್ನ ನೇಮ್ ಗೊತ್ತು ಜ್ವರದ್ದು ಹಾಂ ಇವಾಗ ಆದರೆ ಅದು ಫ್ವಾ ತುಂಬ ಅಲರ್ಜಿ ಥರ ಎಲ್ಲ ಆಗಿದೆ ಊಟ ಸರಿ ಸೇರ್ತಿಲ್ಲ ವಾಮಿಟ್ ಎಲ್ಲ ಬರ್ತಿದೆ

ಹಾಂ ಮ್ಯಾಮ್ ಹ್ಞೂ ಕೊಟ್ಟಿದ್ದರು

ಮತ್ತು ಇನ್ನೇನು ತೊಂದರೆ ಇಲ್ಲ ಮೇಡಮ್ ಹ್ಞೂ ಹ್ಞೂ ಜ್ವರ ಎಲ್ಲ ಕಡಿಮೆ ಆಗಿದೆ ಪರವಾಗಿಲ್ಲ ಆದರೆ ವಾಮಿಟ್ ಬಂದಂತೆ ಆಗುತ್ತೆ

ಹ್ಞೂ ಹ್ಞೂ ಸರಿ ಆಯಿತು ಮೇಡಮ್ ಬರ್ತೀನಿ ಸರಿ ಮೇಡಮ್ ಆಯಿತು ಮೇಡಮ್ ನೀವು ನಾಳೆ ಫ್ರೀ ಇರ್ತೀರಾ ಬರಲ್ಲ ಹಾಂ ಸರಿ ಆಯಿತು ಹಾಂ ಸರಿ ಮೇಡಮ್ ಕಟ್ ಮಾಡಲಾ